ಮನುಷ್ಯರಿಗೆ ತಮ್ಮ ಮೂಲ ನೆಲೆಗೆ ಮರಳುವ ಹಂಬಲ ಸದಾ ಇದ್ದೇ ಇರುತ್ತದೆ ತಮ್ಮ ಮೂಲ ನೆಲೆ ಹುಡುಕಿಕೊಂಡು ಹೋದರೆ ತುಂಬಾ ಸಮಯ ಹಿಡಿಸುತ್ತದೆ ಮೂಲ ಹುಡ್ಕೋದು ಅಷ್ಟು ಅಷ್ಟರ ಮಟ್ಟಿಗೆ ಸುಲಭವಾದ ವಿಷಯವೇನಲ್ಲ ತಮ್ಮ ನೆಲೆಯನ್ನು ಕಂಡುಕೊಳ್ಳುವುದು ತುಂಬಾ ಉತ್ತಮವಾದ ಸಂತೋಷದ ಸುದ್ದಿ ಮನುಷ್ಯರಿಗೆ ತಮ್ಮ ಮೂಲ ಹುಡುಕುವುದೆಂದರೆ ಅದೊಂಥರ ಸೊಬಗು ಇದರ ಬಗ್ಗೆ ಹೆಚ್ಚಾಗ್ ಹೇಳಬೇಕೇನು ಏನೆಂದರೆ ತಮ್ಮ ನೆಲೆಗಳ ಬಗ್ಗೆ ಯಾವ ನೆನಪುಗಳು ಇವೆ ಹಚ್ಚ ಹಸಿರಾಗಿವೆಯೇ ಇಲ್ಲ ಕಾಡುತ್ತಿದೆಯೇ ಎಂಬುದು ತಿಳ್ಕೋಬೇಕು ಅದನ್ನ ತಿಳ್ಕೊಂಡರೆ ಅವ್ರು ಮೂಲ ಹೇಗೆ ಹುಡುಕ್ತಾರೆ ಅನ್ನೋದು ಗೊತ್ತಾಗ್ತದೆ ಅವ್ರ ಮೂಲ ಹುಡುಕೋದು ತುಂಬಾ ಅಚ್ಚರಿಯಾದ ವಿಷಯ ಅಚ್ಚರಿಯಾದ ವಿಷಯ ಅಚ್ಚರಿಯಾದ ವಿಷಯವೇನೆಂದರೆ ತುಂಬ ಸಾರಿ ಬಿಡದಂತೆ ಮೂಲ ಹುಡುಕುವುದು ಮೂಲ ಹುಡುಕುವುದರಿಂದ ತಮ್ಮ ನೆಲೆ ತಾವು ಕಂಡುಕೊಂಡಂತೆ ತಮ್ಮ ನೆಲೆ ಕಂಡುಕೊಳ್ಳಲು ಎಲ್ಲರಿಗೂ ಸದಾ ಹಂಬಲವಿರುತ್ತದೆ ಈ ಹಂಬಲ ಹುಡುಕಿಕೊಂಡು ಎಡೆ ಬಿಡದೇ ಸಾಗಬೇಕು ತಾವು ಕಂಡುಕೊಂಡಂತಹ ಮೂಲಗಳು ಸರಿಯಾಗಿ ಇವೆಯೇ ಅವು ನಮ್ಮ ನೆನಪುಗಳೇ ನೆನಪುಗಳಲ್ಲಿ ಹಚ್ಚ ಹಸಿರಾಗಿದೆಯೇ ಎಂಬುದು ಆ ನೆಲೆಗಳಿಗೆ ನಾವು ಹುಡ್ಕುವ ಮೂಲಗಳನ್ನು ಹುಡುಕುವಂತಹ ಒಂದು ಏನಿದೆ ಅದು ತುಂಬ ಅಚ್ಚರಿಯಾಗಿರುತ್ತದೆ ನಮ್ಮ ನೆನಪುಗಳಲ್ಲಿ ಅದು ಹಚ್ಚ ಹಸಿರಾಗ್ ಇರಬೇಕು ನಮ್ಮ ಮೂಲ ನೆಲೆಸುವುದೇನೆಂದ್ರೆ ಸದಾ ಮೂಲವನ್ನು ಹುಡ್ಕುವ ನಾವು ತಮ್ಮ ನೆಲೆಯ ಬಗ್ಗೆ ನೆನಪುಗಳು ಇಂದಿಗೂ ನೆನಪುಗಳು ಹಚ್ಚ ಹಸಿರಾಗಿ ಕಾಡ್ತಾ ಇರುತ್ತವೆ ನಮ್ಮ ಮೂಲ ಮರಳಿ ಹುಡುಕುವುದಾದರೆ ನಮಗೂ ಹಂಬಲವಿರುತ್ತದೆ ಹುಡುಕಬೇಕು ಅಂತ ಕಾಲ ಕ್ರಮೇಣ ಮೂಲ ಹುಡುಕಿಕೊಂಡು ಹೋದ್ರೆ ಅದು ಒಂದಲ್ಲ ಒಂದು ದಿನ ನಮಗೆ ನೆಲೆಯನ್ನು ದೊರಕಿಸುತ್ತದೆ ಆ ನೆಲೆಗಳ ಬಗ್ಗೆ ನಮಗೆ ಕೊಂಚ ನೆನಪುಗಳು ಕಾಡ್ತಾ ಇರುತ್ತೆ ಹೇಗೆ ಅಂದ್ರೆ ಅವು ಇಂದಿಗೂ ನಮಗೆ ಹಚ್ಚ ಹಸಿರಾಗ್ ಇರ್ತವೆ